ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಕೆಲವು ಅತ್ಯಂತ ಮಹತ್ವದ ಸಾಂಸ್ಕೃತಿಕ ಪರಂಪರೆಗಳು ಮತ್ತು ಪದ್ದತಿಗಳಂದರೆ ಒಂದು ಯಾ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕಂಥ ಪೂಜಾ ಪದ್ದತಿಗಳು ಪೂಜಾ ವಿಧಾನಗಳು ಮತ್ತು ಕರ್ನಾಟಕ ಜನರದ್ದೆ ಒಂದು ಉಡುಗೆ ತೊಡುಗೆಗಳು ಇವೂ ಇವರು ಬಂದು ಸಾಂಸ್ಕೃತಿಕ ಸಂಸ್ಕೃತಿಯನ್ನು ಎತ್ತಿ ತೋರ್ತವೆ ಅವು ಯಾವುವು ಅಂದರೆ ಸಾಂಸ್ಕೃತಿಕ ಪದ್ದತಿಗಳಂದರೆ ಇವೆ ಹಬ್ಬ ಹರಿದಿನಗಳಲ್ಲಿ ದಸರಾ ಹಬ್ಬ ದಸ್ರಾ ಹಬ್ಬ ಮಾಡಬೇಕಾದ್ರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವ ಅಂತ ಮಾಡ್ತಾರೆ ಒಂದೊಂದು ದಿನ ಒಬ್ಬೊಬ್ಬ ದೇವಿಯ ಅಲಂಕಾರವನ್ನು ಮಾಡಿಬಿಟ್ಟು ಆ ದೇವಿಗೆ ಒಂದೊಂದು ದಿನ ಒಂದೊಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ಆ ದೇವಿಯನ್ನು ಆರಾಧಿಸ್ತಾರೆ ಆಗ ಇನ್ನು ನವ ರಾತ್ರಿ ಹಬ್ಬದಲ್ಲಿ ದೇವಿ ಸಹ ಒಂದೊಂದು ದಿನದಲ್ಲಿ ಒಂದೊಂದು ರೂಪದಲ್ಲಿ ಅವ್ಳು ಕಾಣಿಸ್ಕೊಳ್ತಾಳೆ ಅಂತ ನಂಬಿಕೆ ಜನರಲ್ಲಿ ಹಾಗಾಗಿ ಜನರು ಬೆಳಿಗಿನ ಜಾವದಲ್ಲಿ ಎದ್ದುಬಿಟ್ಟು ದೇವಿಗೆ ಪೂಜೆ ಮನೇಲಿ ಪೂಜೆ ಮಾಡಿಬಿಟ್ಟು ಬನ್ನಿ ಮಾಂಕಾಳಿ ಅಮ್ಮ ಅಂತ ಹೇಳ್ತಾರೆ ದೇವಿಗೆ ಪೂಜೆಯನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡಿಕೊಂಡು ದೇವಿಗೆ ತಮ್ಮದೇ ಆದಂಥ ಒನ್ ರೀತಿಯಲ್ಲಿ ನಾವು ಪೂಜೆ ಮಾಡ್ಕೊಂಡು ಬಂದಿರೋದು ನಮ್ಮ ಪೂರ್ವಜರ ಕಾಲದಿಂದ ಸಂಪ್ರದಾಯವಾಗಿ ಬೆಳೆದಿದೆ ಇನ್ನು ಹೇಳ್ತಕಂಥದು ಅಂದರೆ ಯುಗಾದಿ ಹಬ್ಬ ನಮಗೆ ಯುಗಾದಿ ಹಬ್ಬ ಬಂದರೆ ಹೊಸ ವರ್ಷನೇ ಬಂದಿದೆ ನಾವು ಜನವರಿ ಅನ್ ಜನವರಿ ಬಂದರೆ ಹೊಸ ವರ್ಷ ಅನ್ಕೊತಿವಿ ಆಗ ಹಾಗಲ್ದೇ ಪೂರ್ವಜರು ಏನು ಹೇಳ್ತಿದ್ರು ಯುಗಾದಿ ಹಬ್ಬ ಬಂತು ಅಂದರೆ ಹೊಸ ವರ್ಷ ಯುಗಾದಿ ಹಬ್ಬದಿಂತನೆ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ತಾರೆ ಹಾಗಾಗಿ ಯುಗಾದಿ ಹಬ್ಬದಲ್ಲಿ ಏನು ಮಾಡ್ತಾರೆ ಅಂದರೆ ಮಾವಿನ ಒಂದು ಚಿಗುರು ಇರುತ್ತಲ್ವಾ ಆ ಚಿಗುರನ್ನ ಬೇವು ಅಂತ ಮಾಡ್ತಾರೆ ಚ ಬೆಲ್ಲ ಹಾಕ್ಬಿಟ್ಟು ಚಿಗುರು ಹಾಕ್ಬಿಟ್ಟು ಒಂದು ಬೇವು ಥರ ಮಾಡಿಬಿಟ್ಟು ಅದನ್ನು ನಾಲ್ಕು ಜನಕ್ಕೆ ಹಂಚ್ತಾರೆ ಯಾಕಂದರೆ ಸಿಹಿ ಕಹಿ ಅಂದರೆ ಜೇನು ಜೀವನದಲ್ಲಿ ಈ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಈ ಹೊಸ ವರ್ಷ ಸ್ಟಾರ್ಟ್ ಆಗಿ ಮತ್ತು ಕೊನೆಗೊಳ್ಳೊ ಕಷ್ಟ ಬರುತ್ತೆ ಸಂತೋಷ ಬರುತ್ತೆ ಹಾಗಾಗಿ ಎರೆಡನ್ನು ಸಮ ಪ್ರಮಾಣದಲ್ಲಿ ತಗೋ ಬೇಕಂತ ಈ ಒಂದು ಮನೇಲಿ ಬೇವನ್ನ ಮಾಡಿಬಿಟ್ಟು ಮನೇಲಿ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಅದನ್ನು ತಿನ್ನಿಸ್ತಾರೆ ಯಾಕಂದರೆ ಎಲ್ಲಾರಿಗು ಅದನ್ನು ಅರಿವಾಗಬೇಕು ಜೀವನದಲ್ಲಿ ಕಷ್ಟ ಬರುತ್ತೆ ಸುಖ ಬರುತ್ತೆ ಅದನ್ನ ನಾವು ಸಮಾನತೆಯಿಂದ ತೆಗೆದುಕೊಳ್ಬೇಕು ಅನ್ನೋದು ಈ ಒಂದು ನಮಗೆ ಯುಗಾದಿ ಹಬ್ಬದಿಂದ ಆ ಒಂದು ಬೇವನ್ನು ಮಾಡ್ತೊ ಮಾಡಿ ತಿನ್ಸೋದರಿಂದ ನಮಗೆ ಅದ್ರ ಬಗ್ಗೆ ತಿಳುವಳ್ಕೆ ಸಿಗುತ್ತೆ ಇನ್ನೊಂದು ಅಂದರೆ ಸಂಪ್ರದಾಯ ಅಂದರೆ ನಮ್ಮ ಒಂದು ಕರ್ನಾಟಕ ಜನರು ಅಂದರೆ ಕರ್ನಾಟಕದಲ್ಲಿ ಸೀರೆ ತೊಡ್ತಾರೆ ಬಟ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಥರ ಸೀರೆ ಉಡುವ ಪದ್ದತಿಗಳು ಇದಾವೆ ಅವು ಒಬ್ಬೊಬ್ಬರು ಕಚ್ಚೆ ಸೀರೆ ಅಂತ ಉಡ್ತಾರೆ ಸೀರೆ ಉಡೋದರಲ್ಲು ಕೂಡ ವಿವಿಧ ಸಂಪ್ರದಾಯಗಳಿದ್ದಾವೆ ಒಬ್ಬೊಬ್ಬರು ಒಂದೊಂದು ಥರ ಉಡ್ತಾರೆ ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ಹೇಗೆ ವ್ಯತ್ಯಾಸ ಆಗುತ್ತೋ ಅದೇ ಥರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ಒಂದು ಸೀರೆ ಉಡ್ತಕ್ಕಂಥ ಒಂದು ಪದ್ಧತಿ ಅಂತಕಂಥದ್ದು ಅನಾದಿ ಕಾಲದಿಂದಲು ಬಂದಿದೆ ಅದನ್ನು ಅವರು ಬೇರೆ ಬೇರೆ ತರ ರೂಢಿಸ್ಕೊಂಡಿರ್ತರೆ ಅಷ್ಟೇ ನಾವು ಹುಡುಗ್ರುಗೆ ಸಮಾನ ಅವರು ಜುಬ್ಬ ಧರಿಸ್ತಿದ್ರು ಮತ್ತು ಇವಾಗ ಶರ್ಟು ಪ್ಯಾಂಟ್ ಅದು ಪುಆ ಅನಾದಿ ಕಾಲದಿಂದಲು ಬೆಳೆದ್ಕೊಮ್ ಬಂದು ಮತ್ತು ತಲೆಗೆ ಟೊಪ್ಪಿಗೆಯನ್ನು ಧರಿಸ್ತಾರೆ ಇತರ ಹಲವಾರು ಸಂಪ್ರದಾಯಗಳು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವೆ ಇನ್ನು ಶಾಸ್ತ್ರೀಯ ಸಂಪ್ರದಾಯ ಕಲೆ ಉಡಿಗೆ ತೊಡಿಗೆ ಅಂದರೆ ಅಡಿಗೆ ಬಂದುಬಿಟ್ರೆ ಈ ಕಡೆ ಎಲ್ಲ ಸ್ವಲ್ಪ ರೊಟ್ಟಿ ಕಾಳು ಜೋಳದ ರೊಟ್ಟಿ ನವಣೆ ರಾಗಿ ಅವೆಲ್ಲ ತಿನ್ನೋದು ಜಾಸ್ತಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಅಂದ್ರೆ ಸುಗ್ಗಿ ಕುಣಿತ ಅಂತ ಮಾಡ್ತಾರೆ ಅದು ಏನಪ್ಪ ಅಂತಂದರೆ ಇವಾಗ ಬೆಳೆ ಮುಗ್ದಿದ ತಕ್ಷಣ ಅವರು ಬೆಳೆ ಎಲ್ಲ ಇದನ್ನು ಉದಾಹರಣೆಗೆ ನೆಲ್ಲು ನೆಲ್ಲು ಈ ಅದನ್ನ ಸ್ವಚ್ಛ ಮಾಡಿ ಆರಿಸಿದ್ಮೇಲೆ ಅದನ್ನೆಲ್ಲ ಕಾಳನ್ನೆಲ್ಲ ಬೇರೆ ಬೇರೆ ಮಾಡಿಬಿಟ್ಟು ಅವರ ಜೀವನಕ್ಕೆ ಹಾಕಿಸ್ತಾರ್ ಅಲ್ವ ಅವಾಗ ಅಕ್ಕಿ ಸಪ್ರೇಟ್ ಆಗತ್ತೆನೇ ನೆಲ್ಲು ಸಪ್ರೇಟ್ ಆಗುತ್ತೆ ಆವಾಗ ಅವರು ಅದನ್ನು ಒಂದು ಹಬ್ಬ ಅಂತ ಸುಗ್ಗಿ ಕುಣಿತ ಅಂತ ಆಚರಣೆ ಮಾಡಿಕೊಳ್ತಾರೆ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸಂಪ್ರದಾಯಗಳನ್ನ ನಾವು ಕಾಣ್ತಿವಿ ಇನ್ನು ಸಾಂಸ್ಕೃತಿಕ ಪರಂಪರೆಗಳು ಅಂದರೆ ಅನಾದಿ ಕಾಲದಿಂದಲು ನಮ್ಮ ಪೂರ್ವಜ್ರು ಏನು ನಡೆಸ್ಕೊಬಂದಿರ್ತಾರಲ್ಲ ಅವೆಲ್ಲ ಪರಂಪರೆಗಳು ಅಂದರೆ ಕೆಲವೊಂದು ಮನೆಗಳಲ್ಲಿ ಪ್ರತಿಯೊಬ್ರು ಮನೆಲು ಇರುತ್ತೆ ಅವ್ರ ಪೂರ್ವಜ್ರು ಯಾ ಥರ ಹಬ್ಬ ಆಚರಣೆಗಳನ್ನ ಮಾಡ್ತಿದ್ರು ಅದೇ ಥರ ಇವಾಗು ಮುಂದ್ವರಿಸ್ಕೊಂಡು ಹೋಗೋಕೆ ಹೋಗ್ತಾರೆ ಇನ್ನೊಂದು ಕೆಲುರು ದಸ್ರಾ ಹಬ್ಬಕ್ಕೆ ಅವರ ಪೂರ್ವಜರೇ ಪೂರ್ವಜ್ರ ಹೆಸರಿನಲ್ಲಿ ಬಟ್ಟೆ ಇರಿಸ್ಕೊಂತರೇ ಇನ್ನೂ ಕೆಲೂರು ದಸ್ರಾ ಹಬ್ಬಕ್ಕೆ ಇರಿಸ್ಕೊಂತಾರೇ ಅಂದರೆ ಅವ್ರ ಪೂರ್ವಜರ ಹೆಸರ ಆವ್ರಿಗೆ ಹೊಸ ಬಟ್ಟೆಗಳನ್ನು ಸಮರ್ಪಣೆ ಮಾಡ್ಬಿಟ್ಟು ನೈವೇದ್ಯ ಸಮರ್ಪಣೆ ಮಾಡಿಬಿಟ್ಟು ಅವರಿಗೆ ದೊಡ್ಡವರ ಪೂಜೆ ಅಂತ ಮಾಡ್ಬಿಡ್ತಾರೆ ಇವೆಲ್ಲಾ ಅನಾದಿ ಕಾಲದಿಂದ ಬೆಳ್ದು ಬಂದ ಸಾಂಸ್ಕೃತಿಕ ಪರಂಪರೆಗಳು